ನಮ್ಮ ಹಳ್ಳಿಯಲ್ಲಿ ಸಾಲ ಕೇಳೋದು ಅಂತ ಅಂದರೆ ಈ ಚೀಟಿಗಳಲ್ಲಿ ಜಾಸ್ತಿ ನೋಡ್ರಿ ಏನಾದರೂ ಆಗ್ಲಿ ಅವರು ಈ ಬ್ಯಾಂಕ್ಗಳಲ್ಲಿ ಹೋಗಿ ಸಾಲ ಕೇಳೋಕ್ಕಿನ್ನ ಜಾಸ್ತಿ ಈ ಚೀಟಿಗಳಲ್ಲೆಲ್ಲ ಬಂದು ಚೀಟಿ ತೆಗ್ದು ತೆಗ್ದು ಸಾಲ ಮಾಡಿ ಅದಕ್ಕೆ ಪರಿಣಾಮ ಹೇಗಿರತ್ತೆ ಅಂತ ಅಂದರೆ ಇವರಿಗೆ ಹಳ್ಳಿ ಜನ ಅಲ್ವ ಎಷ್ಟೇ ಆಗ್ಲಿ ಗೊತ್ತಾಗಲ್ಲ ಡಬ್ಬಲ್ ಡಬ್ಬಲ್ ಬಡ್ಡಿ ಹಾಕಿಬಿಡ್ತಾರೆ ಚೀಟಿ ಕಟ್ಟಿಸ್ಕೊಳ್ಳೋರು ಅವರು ಏನು ಚೀಟಿ ಕಟ್ತಾರೆ ಇವಾಗ ಒಂದು ಲಕ್ಷನೋ ಒಂದು ಎಪ್ಪತ್ತು ಸಾವಿರನೋ ತಗೊಂಡಿರ್ತಾರೆ ಅನ್ಕೊಳ್ಳಿ ಎಪ್ಪತ್ತು ಸಾವಿರ ನಮ್ಮನೆಲೇ ತಗೊಂಡಿದ್ರು ಅದೇನಾಯ್ತು ಇವಾಗ ಯಾರೋ ಎಪ್ಪತ್ತು ಸಾವಿರ ತಗೊಂಡಿದ್ದಾರೆ ಅಂತ ಅಂದರೆ ಅವರಿಗೆ ಬಡ್ಡಿ ಎರ್ಡೂವರೆ ಸಾವಿರ ಅದ್ರಲ್ಲಿ ಅಸಲು ಒಂದು ರೂಪಾಯು ಸೇರ್ಕೊಂಡು ಇರಲ್ಲ ಬರೀ ಬಡ್ಡಿನೇ ಎರ್ಡೂವರೆ ಸಾವಿರ ತಿಂಗಳ ತಿಂಗಳ ಕಟ್ಬೇಕು ಆಮೇಲೆ ಇಷ್ಟು ತಿಂಗಳಿಗೆ ಅದು ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಅಂತ ಇರತ್ತೆ ಆ ತಿಂಗಳಲ್ಲಿ ಅವರು ಒಂದು ಲಕ್ಷ ತಗೊಂಡೋಗಿ ಅವರಿಗೆ ತೋರಿಸ್ಬೇಕು ಅಥವಾ ಅವರು ಎಷ್ಟು ಇವಾಗ ಎರಡು ಲಕ್ಷನೇ ತಗೊಂಡಿರ್ತಾರೆ ಸಾಲನ ಅದರಲ್ಲಿ ಅದನ್ನು ತಗೊಂಡೋಗಿ ಅವರು ಎರಡು ಲಕ್ಷ ನನ್ನತ್ರ ಐತೆ ಅಂತ ಅಸಲು ತೋರಿಸಿ ಬರ್ಬೇಕು ಅವರಿಗೆ ಯಾಕೆ ನಂಬಿಕೆಗೆ ಇವ್ರತ್ರ ದುಡ್ಡು ಐತೋ ಇಲ್ವೋ ಚೀಟಿ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ನಂಬಿಕೆಗೋಸ್ಕರ ಅವರು ಕಟ್ಬೇಕು ಆ ಟೈಮಲ್ಲಿ ಏನು ಮಾಡ್ತಾರೆ ನಮ್ಮ ಹಳ್ಳಿಯ ಜನಗಳು ಅವ್ರತ ಕಾಸು ಇರುತ್ತೋ ಬಿಡುತ್ತೋ ಬೇರೆಯವರತ್ರ ಹೋಗ್ತಾರೆ ಅವರತ್ರ ಎಲ್ಲ ಸಾಲ ಮಾಡಿ ಬೇರೆಯವ್ರತ್ರ ಸಾಲ ಮಾಡಿ ನಾಳೆಗೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂತ ಇಸ್ಕೊ ಬಂದ್ಬಿಟ್ಟು ಆ ಸಾಲದ ದುಡ್ಡು ಇಸ್ಕೊಂಬಂದು ಅವರು ಎಂಥದ್ದು ಅವರಿಗೆ ಆವತ್ತಿನ ದಿನಕ್ಕೆ ಚೀಟಿಗೆ ತೋರಿಸ್ಬಿಟ್ಟು ಎಲ್ಲ ವಾಪಸ್ಸು ಕೊಟ್ಬಿಡ್ತಾರೆ ಅವರು ಅವ್ರಿಗೆ ಹೀಗೆ ಅದು ಒಂಥರ ಸಾಲ ಆದರೆ ಇನ್ನೂ ನಮ್ಮ ಬ್ಯಾಂಕಿನ ಸುದ್ದಿಗೆ ಹೋಗಬೇಕು ನೀವು ಅಲ್ಲೆಷ್ಟು ಇದು ಇರತ್ತೆ ಅಂದರೆ ಅಲ್ಲಿ ಯಾರಾದರೂ ದುಡ್ಡು ಕೊಟ್ರೆ ಮಾತ್ರ ಸಾಲ ಕೊಡ್ತಾರೆ ಸಾಲ ತಗಳ್ಳೋಕ್ಕೂ ದುಡ್ಡು ಕೊಡಬೇಕು ಅಂತಂದರೆ ಯೋಚನೆ ಮಾಡ್ರಿ ಅವರು ಕೊಡ್ತಿರೋದೆ ಸಾಲ ಅದಕ್ಕೂ ಯಾರು ಹೆಚ್ಚಿಗೆ ದುಡ್ಡು ಕೊಡ್ತಾರೋ ಅವರಿಗೆ ಮಾತ್ರ ಸಾಲ ಕೊಡ್ತಾರೆ ನಮ್ಮ ಊರುಗಳಲೆಲ್ಲಾ ಈ ದೊಡ್ಡ ಮನುಷ್ರು ಇದ್ದಾರಲ್ಲ ಅವ್ರುಗಳು ಏನು ಮಾಡ್ತಾರೆ ಅಂದರೆ ಸರಿ ಸರ್ ನಾನು ನಿಮಗೆ ಬ ನನಗೆ ಬಂದಿದ್ದ ಲೋನಲ್ಲಿ ಸಾಲದಲ್ಲಿ ನಾನು ನಿಮಗೆ ಒಂದು ಇಪ್ಪತ್ತು ಸಾವಿರನೋ ಮೂವತ್ತು ಸಾವಿರನೋ ಕೊಡ್ತೀನಿ ಇರೋ ಇಷ್ಟು ಪರ್ಸೆಂಟ್ ಕೊಡ್ತೀನಿ ನನಗೆ ಸಾಲ ಸ್ಯಾಂಕ್ಷನ್ ಮಾಡ್ಕೊಡಿ ಅಂತಾರೆ ಅವಾಗ ಅವರಿಗೆ ಸಾಲ ಸಿಗತ್ತೆ ಇಲ್ಲ ಅಂದರೆ ಸಾಲನೇ ಇಲ್ಲ ಅವರಿಗೆ ಹೀಗೆ ನಮ್ಮ ಹಳ್ಳಿಯ ಪರಿಸ್ಥಿತಿ ಇನ್ನೂ ಬೇರೆ ಹೊರಗಡೆ ಹೋಗಿ ಅಥವಾ ಜೋರಾಗಿ ಮಾತಾಡಿ ಕೇಳೋಕ್ಕೆ ನಮ್ಮಳ್ಳಿಲಿ ಆಗಲ್ಲ ಹಾಗಾಗಿ ಸಾಲ ಕೇಳ್ತಾರೆ ಸಾಲ ಯಾಕೆ ಕೇಳ್ತಾರೆ ಈ ಮಳೆ ಬರಲ್ಲ ಬೋರ್ ಹಾಕಿಸ್ಬೇಕು ಬೋರ್ ಹಾಕ್ಸೋಕ್ಕೆ ಎಲ್ಲಿಂದ ಬರುತ್ತೆ ಕಾಸು ಏನೋ ಮಳೆ ಬಂದಿದ್ರೇನೋ ಬೆಳೆ ಚೆನ್ನಾಗಿ ಆಗೈತೆ ಅನ್ಬೋದು ಕಾಸು ಸಿಗತ್ತೆ ಅಡಿಕೆ ತೆಂಗು ಎಲ್ಲ ನೀರಿಲ್ದೇ ಬತ್ತೋಗಿರ್ತವೆ ಅವುಕ್ಕೆ ಬೋರ್ ಹಾಕಿಸ್ಬೇಕು ಇಲ್ಲ ಶೇಪಾಗಿ ಶೇಪಾಗಿರಲ್ಲ ಇದು ಬೋರ್ಗಳು ಬೋರ್ವೆಲ್ಗಳೆಲ್ಲ ಅಂತ ಟೈಮಲ್ಲಿ ಏನು ಮಾಡ್ತಾರೆ ಬೋರ್ ಹಾಕ್ಸೋಕ್ಕೆ ಆಗಿರ್ಬೋದು ಅಥವಾ ಮಕ್ಕಳು ಎಜ್ಯುಕೇಷನು ಮಕ್ಕಳನ್ನ ಓದಿಸೋದು ಇವಾಗ ಹಳ್ಳಿಯವರು ಕೂಡ ನಾವು ಹೀಗೆ ಇದ್ದೀವಿ ನಮ್ಮ ಮಕ್ಕಳು ಹೀಗೆ ಆಗ್ಬಾರ್ದು ಮಳೆಗೆ ನೆಚ್ಕೊಂಡು ನಾವು ಏನು ಮಾಡ್ತಾಯಿಲ್ಲ ನಮ್ಮ ಕೆಲಸ ಕೆಡ್ತಾ ಐತೆ ಇಲ್ಲಿ ಅಂತ ಅವರು ಯೋಚನೆ ಮಾಡ್ತಾರೆ ಹಾಗಾಗಿ ಇವಾಗೇನು ಮಾಡ್ತಾರೆ ಅವರು ನಮ್ಮ ಮಕ್ಕಳು ಓದಬೇಕು ಅಂತ ಹೇಳ್ಬಿಟ್ಟು ಲೋನ್ ತಗಳ್ಳೋಕ್ಕೆ ಹೋಗ್ತಾರೆ ಎಜ್ಯುಕೇಷನ್ ಲೋನ್ ಅಂತ ತಗಳ್ಳೋಕ್ಕೆ ಹೋಗ್ತಾರೆ ಅಲ್ಲಂತೂ ಹೇಗೆ ಅಂತದರೆ ಎಜ್ಯುಕೇಷನ್ ಲೋನ್ ನಮ್ಮೂರಲ್ಲೆಲ್ಲ ಇಲ್ವೇ ಇಲ್ಲ ಬಿಡಿ ಹಳ್ಳಿಯ ಕಡೆ ಅಲ್ವಾ ಎಜ್ಯುಕೇಷನ್ ಲೋನ್ ಅಷ್ಟಾಗಿ ಯಾರೂ ತಗೊಳೋಲ್ಲ ತಗೊಂಡ್ರುನೂ ಹೇಳಿದ್ನಲ್ಲ ಕಾಸು ಕೊಡಬೇಕು ಲೋನ್ ತಗೋಬೇಕು ಯಾರು ಮ್ಯಾನೇಜರ್ ಹತ್ರ ಸ್ಮೂತಾಗಿ ಕೆಲಸ ಮಾಡ್ತಾರೋ ಅವರತ್ರ ಮಾತ್ರ ಲೋನ್ ಸಿಗೋದು ಇನ್ನು ಯಾರಿಗೂ ಲೋನ್ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಈ ಥರ ಸಾಲ ನಡಿತ್ತೆ ನಡಿಯುತ್ತೆ ನಮ್ಮ ನನಗೆ ಗೊತ್ತಿರೋ ಹಾಗೆ ನಮ್ಮ ಹಳ್ಳಿಯಲ್ಲಿ ಹೀಗೆ ನಡಿಯುತ್ತೆ ಇನ್ನೂ ಬೇರೆ ಕಡೆ ನನಗೆ ಗೊತ್ತಿಲ್ಲ ಇಷ್ಟು ಮಾತ್ರ ಗೊತ್ತು ನೋಡ್ರಿ